ಹಲ್ಲೋ ಹಲೋ ನಮಸ್ಕಾರ ಮೇಡಮ್ ನಮ್ಗೆ ಈ ಶಾಮಂತಿ ಹೂವು ಬೇಕಿತ್ತು ಮೇಡಮ್ ನಮ್ಮದು ಮ್ಯಾ ನಮ್ಮದು ಮ್ಯಾರೇಜಿದೆ ಹಾಂ ಔನು ಮೇಡಮ್ ನಮಗೆ ಹೂವು ಸ್ವಲ್ಪ ಬೇಕಿತ್ತು ನೀವೇನುನಾ ಪಾರ್ಸೆಲ್ ಕಳ್ಸ್ತೀರ ಮೇಡಮ್ ಶಾಮಂತಿ ಮಾತ್ರನ ಮೇಡಮ್ ಹಾಂ ಒಂದು ಬೇರೆ ಕಡೆಯಿಂದ ತರ್ಸಿದ್ದೀವಿ ಮೇಡಮ್ ಈ ಒಂದು ಸಿಗಲಿಲ್ಲ ಅದಕ್ಕೆ ನಿಮ್ಮ ಹತ್ರ ಆರ್ಡ್ ತೊಗೊತಿದೀವಿ ಮೇಡಮ್ ಹ್ಞೂ ಒಂದು ಐವತ್ತು ಕೇ ಜಿ ಬೇಕು ಮೇಡಮ್

ಅದ್ರಲ್ಲಿ ಡಿ ಅರ್ವತ್ಕೆ ಅರುವತ್ತು ಡಿಸ್ಕೌಂಟ್ ಇಲ್ವ ಮೇಡಮ್ ನಾನು ಜಾಸ್ತಿ ತೊಗೊತಿದೀನಲ್ಲ ಮೇಡಮ್ ಕಡಿಮೆ ಹಾಕ್ಕೊಳ್ಳಿ ಇವಾಗ

ಯೆಲ್ಲೊ ಮೇಡಮ್ ಯೆಲ್ಲೊ ಹಾಂ ಬೇಡ ನಾನು ಆಫ್ಲೈನಲ್ಲೇ ಮಾಡ್ತೀನಿ ನೀವೇ ಡೆಲಿವರಿ ಮಾಡಿ ಮೇಡಮ್ ಇಲ್ಲ ನೀವು ಅಲ್ಲಿಗೆ ಪಾರ್ಸೆಲ್ ಕೊರಿಸ್ಕೊ ತೊಗೊಂಡು ಬರ್ತೀರಲ್ಲ ಮಂಟಪಕ್ಕೆ ಅಲ್ಲೇ ಪೇಮೆಂಟ್ ಮಾಡ್ತೀನಿ ಮೇಡಮ್ ಆಫ್ಲೈನಲ್ಲೇ ಪೇಮೆಂಟ್ ಮಾಡ್ತೀನಿ ಮೇಡಮ್ ಹಾಂ ಇದೆ ಮೇಡಮ್ ಇದೆ ಇದೆ ಇದೆ ಮೇಡಮ್ ಮೇಡಮ್ ಬುಧವಾರ ಗುರುವಾರ ಮೇಡಮ್ ಹ್ಞೂ ಸರಿ ಮೇಡಮ್ ಹ್ಞೂ ಓಕೆ ಮೇಡಮ್ ನಂಗೆ ವಾಟ್ಸಪ್ ವಾಟ್ಸಾಪ್ ಮಾಡಿ ನನ್ನ ನಾನು ಆಫ್ಲೈನ್ ಥ್ಯಾಂಕ್ ಯು ಮೇಡಮ್ ಹ್ಞೂ ಥ್ಯಾಂಕ್ ಯು